ನೀವು ಮಾಡುವ ನಿಮ್ಮ ದಿನನಿತ್ಯದ ಹವ್ಯಾಸಗಳನ್ನು ಹೇಳ್ಬೌದಾ ನನಗೆ ಹವ್ಯಾಸಗಳು ತುಂಬ ಇದೆ ಅದರಲ್ಲಿ ಒಂದು ಡ್ರಾಯಿಂಗ್ ಮಾಡುವುದು ಡ್ರಾಯಿಂಗಲ್ಲಿ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಶಾಲೆಯ ಪ್ರೊಜೆಕ್ಟಿಗೆ ಕೆಲವು ಡ್ರಾಯಿಂಗ್ ಎಲ್ಲ ಬಿಡಿಸಿಕೊಡ್ತೇನೆ ಮತ್ತು ಫ್ರೀ ಸಮಯಲ್ಲಿರುವಾಗ ಕೆಲವು ಹೀಗೇ ಸುಮ್ಮನೆ ಸುಮ್ಮನೆ ಡ್ರಾಯಿಂಗ್ ಮಾಡ್ತಾ ಕೂತ್ಕೊಳ್ತೇನೆ ಮತ್ತು ನನ್ನ ಮತ್ತೊಂದು ಹವ್ಯಾಸ ಎಂದರೆ ಕ್ರೀಡೆ ನಾನು ನನ್ನ ಆಫೀಸಿನ ಕೆಲಸ ಎಲ್ಲ ಮುಗಿದ ಮೇಲೆ ಮನೆಗೆ ಹೋಗಿ ಫ್ರೆಶ್ಶ ತಿಂಡಿ ಗಿಂಡಿ ತಿನ್ಕೊಂಡು ಗೆಳೆಯರ ಜೊತೆ ಆಟಾಡಲಿಕ್ಕೆ ಹೋಗ್ತೇನೆ ಅಲ್ಲಿ ನಾವು ಹತ್ತು ಹನ್ನೆರಡು ಜನ ಫ್ರೆಂಡ್ಸ್ ಇರ್ತಾರೆ ಅದರಲ್ಲಿ ನಾವು ಎರಡು ತಂಡ ಆಟವಾಗಿ ಆಟಾಡ್ತೇವೆ ಮತ್ತು ಭಾನುವಾರ ಕೆಲಸಕ್ಕೆ ರಜೆ ಇರ್ತದಲ್ಲ ನಾವು ಬೆಳಿಗ್ಗೆ ಜಾಸ್ತಿ ಪ್ರೆಂಡ್ಸ್ ಎಲ್ಲ ಇರ್ತಾರಲ್ಲ ಎಲ್ಲರು ಸೇರಿ ಕ್ರಿಕೆಟ್ ಆಟಾಡ್ತೇವೆ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಮೈದಾನದಲ್ಲಿ ಆಟಾಡ್ತಾ ಇರ್ತೇವೆ ಮತ್ತು ನನ್ನ ಮತ್ತೊಂದು ಹವ್ಯಾಸ ಅಂದರೆ ನಾನು ಜಿಮ್ಮಿಗೆ ಹೋಗ್ತೇನೆ ಬೆಳಿಗ್ಗೆ ಬೆಳಿಗ್ಗೆ ನನ್ನ ನೆರೆಕರೆರ ಜೊತೆ ಜಿಮ್ಮಲ್ಲಿ ವ್ಯಾಯಾಮ ಮಾಡ್ತೇನೆ ಅಂದರೆ ಡೈಲಿ ವ್ಯಾಯಾಮ ಮಾಡೋದರಿಂದ ನಮ್ಮ ದೇಹ ಫಿಟ್ಟಾಗಿರುತ್ತೆ ಅಲ್ಲಿ ನಮ್ಮ ಜಿಮ್ ಟ್ರೈನರು ಒಳ್ಳೆಯ ಒಳ್ಳೆಯ ದೇಹಕ್ಕೆ ಫಿಟ್ಟಾಗಿರುವ ಎಕ್ಸಸೈಜ್ ಹೇಳಿಕೊಡ್ತಾರೆ ಅಲ್ಲಿ ಒಂದು ಎರಡು ಗಂಟೆ ವ್ಯಾಯಾಮ ಮಾಡಿಸ್ತಾರೆ ನನ್ನ ಮತ್ತೊಂದು ಹವ್ಯಾಸ ಅಂದರೆ ಟ್ರಾವೆಲಿಂಗ ಟ್ರಾವೆಲಿಂಗ್ ಮಾಡೋದಂದರೆ ಸಂಡೆ ನನ್ನ ಕೆಲವು ಫ್ರೆಂಡ್ಸ್ ಎಲ್ಲ ಫ್ಯಾಮಿಲಿ ಫಂಕ್ಷನ್ನಿಗೆಲ್ಲ ಇರು ಇಂಥದೆಲ್ಲ ಇರ್ತದೆ ಕೆಲವರಿಗೆಲ್ಲ ಕಮ್ಮಿ ಜನ ಇದ್ದರೆ ಆಟಾಡಲಿಕ್ಕೆ ಆಗೋಲ್ಲ ಸೊ ಅದಕ್ಕಾಗಿ ನಾವು ಇದ್ದ ಫ್ರೆಂಡ್ಸ್ ಎಲ್ಲ ಸೇರಿ ಟ್ರಾವೆಲಿಂಗ್ ಮಾಡೋದು ಅಂದರೆ ಬೀಚಿಗೆಲ್ಲ ಹೋಗೋದು ಟ್ರೆಕಿಂಗ್ ಎಲ್ಲ ಹೋಗೋದು ಸ್ವಿಮ್ಮಿಂಗ್ ಫೂಲ್ಗೆಲ್ಲ ಹೋಗೋದು ಪಾರ್ಕಿಗೆಲ್ಲ ಹೋಗೋದು ಮತ್ತು ಮಾಲ್ಗೆಲ್ಲ ಹೋಗೋದು ಮತ್ತು ಶಾಪಿಂಗ್ ಎಲ್ಲ ಮಾಡ್ತೇವೆ ಹೀಗೆ ನಾವು ಸಂಡೆ ಎಲ್ಲ ತುಂಬ ಖುಷಿಯಿಂದ ಇರ್ತೇವೆ ವೀಕೆಂಡಲ್ಲಿ ತುಂಬ ಎಂಜಾಯ್ ಮಾಡ್ತಾ ಇರ್ತೇವೆ